ನಾನು ಗೋಭಿ ಮಂಚೂರಿಯನ್ನು ತಯಾರು ಮಾಡುವ ರೀತಿಯನ್ನು ನಾನು ಕಲಿತಿದ್ದೇನೆ ಹಾಗೇ ಮಶ್ರೂಮ್ ಚಿಲ್ಲಿ ಹಾಗೆ ಚಿಕನ್ ಚಿಲ್ಲಿ ಮತ್ತು ಪನೀರ್ ಪೆಪ್ಪರ್ ಡ್ರೈ ಅದೇ ರೀತಿ ನೂಡಲ್ಸನ್ನು ಟ್ರೈ ಮಾಡಿದ್ದೇನೆ ವೆಜಿಟೇಬಲ್ ರೈಸನ್ನು ಟ್ರೈ ಮಾಡಿದ್ದೇನೆ ಚಿಕನ್ ವೆರೈಟಿ ವೆರೈಟಿ ಐಟೆಮ್ಸನ್ನು ಟ್ರೈ ಮಾಡಿದ್ದೇನೆ ಅದೇ ರೀತಿ ಚಿಕನ್ ಲಾಲಿಪಾಪನ್ನು ಡಿಫರೆಂಟ್ ಡಿಫರೆಂಟ್ ವೇಸಲ್ಲಿ ಮಾಡಿ ತಿಂದಿದ್ದೇನೆ ಹಾಗೂ ತಂದೂರಿ ಚಿಕನನ್ನು ಟ್ರೈ ಮಾಡಿದ್ದೇನೆ ಮತ್ತು ವೆಜ್ ನೂಡಲ್ಸ್ ವೆಜ್ ನೂಡಲ್ಸಲ್ಲಿ ಸ್ಪೈಸಿ ಇರೋದು ಯಾವ ರೀತಿ ಮಾಡಬೇಕು ಮತ್ತು ಸ್ವೀಟಾಗಿ ಯಾವ ರೀತಿ ಮಾಡಬೇಕು ಮತ್ತು ಬೇಬಿ ಕಾರ್ನಲ್ಲಿ ಡಿಫರೆಂಟ್ ಬೇಬಿ ಕಾರ್ನ್ ಪೆಪ್ಪರ್ ಆಗ್ಬೋದು ಬೇಬಿ ಕಾರ್ನ್ ಮಂಚೂರಿಯನ್ ಆಗ್ಬೋದು ಬೇಬಿ ಕಾರ್ನ್ ಚಿಲ್ಲಿ ಆಗ್ಬೋದು ಬೇಬಿ ಕಾರ್ನ್ ಕಬಾಬ್ ಆಗ್ಬೋದು ಎಲ್ಲ ರೀತಿಯ ಐಟೆಮ್ಸನ್ನು ಟ್ರೈ ಮಾಡಿದ್ದೇನೆ ಅದೇ ರೀತಿ ಬಿರ್ಯಾನಿ ಬಿರ್ಯಾನಿಯನ್ನು ಚಿಕನ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಮಾಡುವುದನ್ನು ಕಲಿತಿದ್ದೇನೆ ಇನ್ನೂ ಹೇಳಬೇಕಂದ್ರೆ ಒಳ್ಳೆಯ ಅನುಭವ ಆಗಿದೆ ಲಾಕ್ಡೌನಿಂದ ಒಳ್ಳೆಯ ಒಳ್ಳೆಯ ತಿಂಡಿ ತಿನಿಸುಗಳನ್ನು ರೆಡಿ ಮಾಡಿ ತಿಂದು ಎಂಜಾಯ್ ಮಾಡಿದ್ದೇನೆ ಅದೇ ರೀತಿ ಸ್ವೀಟ್ಸ್ ಸ್ವೀಟ್ಸ್ಗೆ ಬಂದಾಗ ಮೈಸೂರುಪಾಕು ಮೈಸೂರುಪಾಕು ತಯಾರಿಸುವ ವಿಧಾನವನ್ನು ಕಲಿತಿದ್ದೇನೆ ಜಿಲೇಬಿ ಮಾಡುವ ವಿಧಾನವನ್ನೂ ಕಲಿತಿದ್ದೇನೆ ಹಾಗೆ ಖಾರ ಬಂದಾಗ ಖಾರದಲ್ಲಿ ಮತ್ತು ಬಜ್ಜಿ ಬೋಂಡಗಳನ್ನು ಟ್ರೈ ಮಾಡಿದ್ದೇನೆ ಮತ್ತೆ ಮದ್ದೂರು ವಡೆ ಮದ್ದೂರು ವಡೆ ತುಂಬ ಟೇಸ್ಟಿಯಾಗಿ ಕಂಡು ಬಂತು ಅದನ್ನೂ ಸಹ ಟ್ರೈ ಮಾಡಿದ್ದೇನೆ ಅದೇ ರೀತಿ ಈ ಬ್ರೆಡ್ ಆಮ್ ಬ್ರೆಡ್ ಆಮ್ಲೆಟ್ ಆಮ್ಲೆಟ್ ಐಟಮ್ಸಿಗೆ ಬಂದರೆ ಬ್ರೆಡ್ ಆಮ್ಲೆಟು ಈ ಬ್ರೆಡ್ ಆಮ್ಲೆಟು ಡಿಫರೆಂಟ್ ಡಿಫರೆಂಟ್ ಲೇಸ್ ಆಮ್ಲೆಟ್ ಅಂತ ಟ್ರೈ ಮಾಡಿದ್ದೇನೆ ಇನ್ನೂ ಒಳ್ಳೆಯ ಒಳ್ಳೆಯ ರೀತಿಯ ಐಟೆಮ್ಸ್ಗಳನ್ನು ತಿಂದಿದ್ದೇನೆ ಮಾಡಿದ್ದೇನೆ ಹಾಗೇ ಈ